ಹಲೋ ಯಾರು ಹಲೋ ನಮಸ್ಕಾರಪ್ಪ ಯಾರು ಹಾಂ ರೀ ಹೇಳಿರಿ

ಐ ಡಿ ಕಾ ಐಡೆಂಟಿ ಕಾರ್ಡ್ ಕಳೆದೈತಿ ಎಲ್ಲಿ ಕಳೆದೈತೊ ಹಾಂ ಹಾಂ ಐಡೆಂಟಿ ಕಾರ್ಡ್ ಕಳೆದೈತಲ ನೀನು ಅಲ್ಲಿ ಇದು ಐತ್ರಲ್ಲ ಫೋಟೋ ಸ್ಟಾಲ್ ಐತ್ ಫೋಟೋ ಸ್ಟುಡ್ಯೋ ಐತ್ರಲ್ಲ ಶಕ್ತಿ ಶಕ್ತಿ ಪೋಟೋ ಸ್ಟುಡ್ಯೋ ಐತ್ರಿಲ್ಲ ಅಲ್ಲಿ ಹೋಗಿರಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಮೌಂಟ್ ಆಕೈತಿ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಕರಿಂದ ಅವ್ರ ಕಡೆ ಹಿಂಗಿಂಗೆ ಆಗೈತಿ ಈಗ ಏನು ನಮ್ಮ ಕಡೆ ಹೇಳಿದ್ರೋ ಆ ರೀತಿ ಹೇಳಿ ಅವ್ರ ಕಡೆ ಹೊಸದು ರಿನೀವಲ್ ಮಾಡಕ್ಕೆ ಬರ್ತೈತಿ ಇಲ್ಲ ಅಂತೇಳಿ ಕೇಳ್ಕೊಂಬನ್ರಿ ಶಾ ಶಾಂಪ ಶಾಂಪಲ್ ಅದು ಏನೂ ಕೊಡೋಂಗಿಲ್ಲ ಅದು ನೀವು ಒಟ್ಟು ನೀಟ್ನೆಸ್ಸಾಗಿ ಕಟಿಂಗ್ ಅದು ಎಲ್ಲ ಮಾಡಿಸ್ಗೊಂಡ್ ನೀಟ್ನೆಸ್ಸಾಗಿ ಹೋಗಿರಿ ಹೋಗಿ ನಂತರ ನಿಮಗೆ ಪೋಟೋ ಒಂದು ತೆಗಿತಾರೆ ಫೋಟೋ ತಗದ ನಂತರ ಅದನ್ನು ಆಗ ಕೂಡಲೇ ಅವ್ರು ಐಡೆಂಟಿ ಕಾರ್ಡಿಗೆ ಇದನ್ನ ಮಾಡಿ ನಿಮಗೆ ಐಡೆಂಟಿ ಕಾರ್ಡ್ ಹಾಕ್ಕೊಳಕ್ ಕೊಡ್ತಾರೆ ಹಾಂ ಅದು ಶಕ್ತಿ ಶಕ್ತಿ ಪೊಟೋ ಸ್ಟುಡಿಯೋ ಅಂತೇಳಿ ಹೋಗಿರಿ ಅಲ್ಲಿ ಹೋಗಿ ಭೇಟಿ ಆಗ್ರಿ ಅವ್ರು ನಿಮಗೆ ಏನೇನು ಪ್ರೊಸೀಜರ್ ಐತ್ರಲ್ಲ ಅದನ್ನು ಹೇಳಿ ಕೊಡ್ತಾರೆ ಅವ್ರು ನೀವು ಆದಷ್ಟು ಬೇಗ ಮಾಡ್ರಿ ಅದನ್ನ